ಹಲೋ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಮತ್ತೆ ಮನೆಯಲ್ಲೆಲ್ಲ ಹೇಗಿದ್ದಾರೆ ವೀಕೆಂಡ್ ಹೇಗೆ ನಡೀತಾ ಇದೆ ವೀಕೆಂಡ್ ಹೇಗೆ ನಡೀತಾ ಇದೆ ಏನು ಸ್ಪೆಷಲ್ ಮಾಡ್ಬೇಕಂತ್ಕೊಂಡಿದ್ದೀರಾ ಓಕೆ ಹೆಲ್ದಿ ರೆಸಿಪಿ ಮಾಡ್ಬೇಕಂದ್ಕೊಂಡಿದ್ದೀರಾ ಓಕೆ ಏನು ಮಾಡ್ಬೇಕು ನಾನು

ರಾಗಿ ರೊಟ್ಟಿ ಹೇಗೆ ಮಾಡ್ಬೇಕು ಅಂತ ಹೇಳಬೇಕಾ ಹೌದಾ ರಾಗಿ ರೊಟ್ಟಿ ನಾವು ಎರಡು ಥರ ರಾಗಿ ರೊಟ್ಟಿ ಮಾಡ್ತೀವಿ ಒಂದು ಪ್ಲೈನ್ ರಾಗಿ ರೊಟ್ಟಿ ಮಾಡ್ತೀವಿ ಇನ್ನೊಂದು ಎಲ್ಲ ತರಕಾರಿ ಸೊಪ್ಪು ಎಲ್ಲ ಹಾಕಿಬಿಟ್ಟು ಮಸಾಲೆ ರೊಟ್ಟಿನೂ ಮಾಡ್ತೀವಿ ಪ್ಲೈನ್ ರೊಟ್ಟಿ ಮಾಡ್ತೀರ ಅಂದರೆ ರಾಗಿ ಹಿಟ್ಟು ನಿಮಗೆಷ್ಟು ಬೇಕು ಅಷ್ಟು ಕನ್ಸಿಸ್ಟೆನ್ಸಿ ರಾಗಿ ಹಿಟ್ಟು ಮತ್ತು ಉಪ್ಪು ಮತ್ತು ಬಿಸಿ ನೀರು ಹಾಕಿ ಗಟ್ಟಿ ನಮ್ಮ ರೊಟ್ಟಿ ಹಿಟ್ಟಿನ ಹದಕ್ಕೆ ಕಲಸಿಕೊಂಡು ತವಾ ಬಿಸಿ ಮಾಡಕ್ಕಿಡಿ ತವಾ ಮೇಲೆ ತೆಳ್ಳಗೆ ಅದನ್ನು ತಟ್ಟಿ ಎರಡೂ ಸೈಡ್ ಸ್ವಲ್ಪ ಎಣ್ಣೆ ಇಲ್ಲ ಸ್ವಲ್ಪ ತುಪ್ಪ ಹಾಕಿ ಎರಡೂ ಸೈಡ್ ಬೇಯಿಸಿದರೆ ನಿಮಗೆ ಪ್ಲೈನ್ ರೊಟ್ಟಿ ರೆಡಿಯಾಗತ್ತೆ ಇಲ್ಲ ಮಸಾಲೆ ರೊಟ್ಟಿ ಮಾಡ್ತೀರಾ ಅಂತ ಎಲ್ಲ ತರಕಾರಿ ಅಂದರೆ ಕ್ಯಾರೆಟ್ ತುರಿ ಕಾಯಿತುರಿ ಈರುಳ್ಳಿ ಚಿಕ್ಕದಾಗಿ ಹಚ್ಚಿದ್ದು ಮತ್ತು ಕೊತ್ತಂಬರಿ ಸೊಪ್ಪು ಸಬ್ಬಸಿಗೆ ಸೊಪ್ಪು ಉಪ್ಪು ಸ್ವಲ್ಪ ಗರಂ ಮಸಾಲೆ ಎಲ್ಲ ಹಾಕಿ ಚೆನ್ನಾಗಿ ಸ್ವಲ್ಪ ಗಟ್ಟಿಗೆ ಕಲಸಿಕೊಳ್ಳಿ ನಿಮಗೆ ರೊಟ್ಟಿ ಹಿಟ್ಟಿನ ಹದ ಗೊತ್ತಲ್ಲ ಆ ಹದಕ್ಕೆ ಕಲಸಿಕೊಳ್ಳಿ ತವಾಕ್ಕೆ ತವಾಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಅಥವಾ ಸ್ವಲ್ಪ ತುಪ್ಪ ಹಚ್ಚಿ ತೆಳ್ ಸಣ್ಣ ಫುಲ್ ತೆಳ್ಳಗೆ ತಟ್ಟಿ ಎಷ್ಟು ತೆಳ್ಳಗಾಗತ್ತೆ ಅಷ್ಟು ತಟ್ಟಿಬಿಟ್ಟು ಎರಡೂ ಸೈಡ್ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕಿ ಎರಡೂ ಸೈಡ್ ಚೆನ್ನಾಗಿ ಬೇಯಿಸಿ ಇದು ನಿಮಗೆ ಮಸಾಲೆ ರೊಟ್ಟಿ ರೆಡಿಯಾಗತ್ತೆ ಇದರ ಜೊತೆ ಕಾಂಬಿನೇಶನ್ ಅಂದರೆ ಕಾಯಿ ಚಟ್ನಿನೂ ಚೆನ್ನಾಗಿ ಹೋಗತ್ತೆ ಇಲ್ಲ ಶೇಂಗಾ ಹಸಿ ಶೇಂಗಾ ಚಟ್ನಿನೂ ಚೆನ್ನಾಗಿ ಹೋಗತ್ತೆ ಕಾಯಿ ಚಟ್ನಿ ಮಾಡ್ತೀರ ಅಂದರೆ ಅದೇ ಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ವ ಆಮೇಲೆ ಹಸಿಮೆಣಸು ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಉಪ್ಪು ಹಾಕಿ ರುಬ್ಬಿದರೆ ನಿಮಗೆ ಆ ಚಟ್ನಿ ಚೆನ್ನಾಗಿ ಬರತ್ತೆ ಇಲ್ಲ ಅಂದರೆ ಶೇಂಗಾ ಸ್ವಲ್ಪ ನೆನೆಸಿಟ್ಟು ಶೇಂಗಾಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಹಸಿಮೆಣಸು ಸ್ವಲ್ಪ ಉಪ್ಪು ಸ್ವಲ್ಪ ಬೆಲ್ಲ ಹಾಕಿ ಚೆನ್ನಾಗಿ ರುಬ್ಬಿಕೊಂಡ್ರೆ ಆ ಚಟ್ನಿ ಜೊತೆನೂ ಚೆನ್ನಾಗಿ ಬರತ್ತೆ ಟ್ರೈ ಮಾಡಿ ಹಾಂ ಇದನ್ನ ನಾನು ರೆಗ್ಯುಲರಾಗಿ ಮಾಡ್ತಿರ್ತೀನಿ ಹಾಂ ನೀವೂ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ನನಗೆ ಆಮೇಲೆ ಕಾಲ್ ಮಾಡಿ ಹೌದು ರಾಗಿ ದೊಸೇನೂ ಮಾಡಬಹುದು ಹೌದು ರಾಗಿ ದೊಸೇನೂ ಮಾಡಬಹುದು ರಾಗಿನ ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿಗೆ ಇದು ಮಾಡಿಕೊಂಡು ತವಾದಲ್ಲಿ ದೋಸೆ ಥರನೂ ಹಾಕಬಹುದು ಆದರೆ ರೊಟ್ಟಿಗೂ ದೋಸೆಗೂ ತುಂಬಾನೆ ಚೇಂಜಸ್ ಇದೆ ರವಾ ದೋಸೇನ ಜಾಸ್ತಿ ಗೊತ್ ಮಾಡಲ್ಲ ರೊಟ್ಟಿಯಾದರೆ ಮಾಡಿ ಅಭ್ಯಾಸ ಇದೆ ಜಾಸ್ತಿ ರೊಟ್ಟಿ ರೊಟ್ಟಿ ಟ್ರೈ ಮಾಡಿ ಹೇಗೆ ಬಂತೂಂತ ನನಗೆ ಕಾಲ್ ಮಾಡಿ ಹೇಳಿ ಆಮೇಲೆ ಓಕೆ ಬಾಯ್